ತುಮಕೂರು ಜಿಲ್ಲೆಯಲ್ಲಿ ಯುಗಾದಿ ಸಂಕ್ರಾಂತಿ ನಾಗರ ಪಂಚಮಿ ಗಣೇಶ ಚತುರ್ಥಿ ದೀಪಾವಳಿ ಹೀಗೆ ಅನೇಕ ಉತ್ಸವಗಳನ್ನು ಆಚರಿಸುತ್ತಾರೆ ಮತ್ತು ಅವರು ಯುಗಾದಿ ಹಬ್ಬವನ್ನು ಅವರ ಪರಂಪರೆ ಮತ್ತು ನಂಬಿಕೆ ಹೇಗಿರುತ್ತದೆ ಎಂದರೆ ಹಿರಿಯರಿಗೆ ಪೂಜೆ ಮಾಡುವುದು ಮತ್ತು ಸೂರ್ಯನಿಗೆ ಪೂಜೆ ಮಾಡುವುದು ಈ ರೀತಿಯ ನಂಬಿಕೆಗಳನ್ನು ಹೊಂದಿರುತ್ತಾರೆ ಇನ್ನು ಸಂಕ್ರಾಂತಿ ಹಬ್ಬ ಹಬ್ಬ ತೆಗೆದುಕೊಂಡರೆ ಅದರಲ್ಲಿ ವರ್ಷದ ಮೊದಲ ಹಬ್ಬ ಅಥವಾ ಬೆಳೆದ ಬೆಳೆಗಳಿಂದ ಪೂಜೆ ಮಾಡಬೇಕು ಎಂದು ಅದರ ಅದರ ಅದರಿಂದ ನಂಬಿಕೆಯನ್ನು ಹೊಂದಿದ್ದಾರೆ ಇನ್ನ ಗಣೇಶ ಚತುರ್ಥಿ ಎಂದರೆ ಗಣೇಶನಿಗೆ ತುಂಬ ಆಡಂಬರವಾಗಿ ವಿಜೃಂಭಣೆಯಿಂದ ಪೂಜೆಯನ್ನು ಸಲ್ಲಿಸಿ ಗಣೇಶನನ್ನು ಕುಣಿಸಿ ಮೆರೆಸಿ ಕಳಿಸುತ್ತಾರೆ ಹೀಗೆ ಅನೇಕ ಉತ್ಸವಗಳನ್ನು ತುಮಕೂರು ಜಿಲ್ಲೆಯಲ್ಲಿ ಆಚರಿಸುತ್ತಾರೆ